ಕ್ರೀಡೆಯಲ್ಲಿ ಗೆಲುವು ಸೋಲು ಅನ್ನೋದು ತುಂಬ ಸರ್ವೇ ಸಾಮಾನ್ಯವಾಗಿದೆ ನಾವು ಒಂದು ಸಲ ಒಂದು ಸಲ ಗೆಲುವನ್ನು ಅನುಭವಿಸಿದರೆ ಇನ್ನೂ ಉನ್ನತ ಮಟ್ಟಕ್ಕೆ ಗೆಲ್ಲುವುದಕ್ಕೆ ಆಸಕ್ತಿ ತೋರಿಸುತ್ತೇವೆ ಅದೇ ರೀತಿ ಸೋಲನ್ನು ಅನುಭವಿಸಿದರೆ ಇನ್ನೂ ಹೆಚ್ಚಿನದಾಗಿ ಪರಿಶ್ರಮ ಪಡಬೇಕು ಎನ್ನುವುದು ಮತ್ತು ಇನ್ನೂ ಈ ಸಲ ಅದ್ ಈ ಸಲ ಅಲ್ಲದಿದ್ದರೂ ನೆಕ್ ಮುಂದೊಂದು ಸಲ ಗೆಲ್ಲಲೇಬೇಕು ಎನ್ನುವುದು ನಮ್ಮ ಎನ್ನುವಂತಹ ಹಠ ನಮ್ಮಲ್ಲಿ ಬೆಳೆಯುವ ಕಾರಣದಿಂದ ಸೋಲು ಮತ್ತು ಗೆಲುವು ಎರಡೂ ಸಹ ನಮ್ಮ ಅಭಿವೃದ್ಧಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹವನ್ನು ನೀಡುತ್ತವೆ